ನಮ್ಮ ಊರಿನಲ್ಲಿ ಎಷ್ಟೋ ಜನರು ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯರಾಗಿ ನರ್ಸಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ವೈದ್ಯಕ್ಷೀಯ ಕ್ಷೇತ್ರಗಳಲ್ಲಿ ಅದರಲ್ಲಿ ನಮ್ಮ ಮನೆಯಲ್ಲಿ ನನ್ನ ತಮ್ಮ ತಮ್ಮನೂ ಕೂಡ ನರ್ಸ್ ನರ್ಸಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾನೆ ಅವರಿಗೆ ಸಾಮಾನ್ಯವಾಗಿ ತರಬೇತಿ ನೀಡಿ ನೀಡಲು ಯಾವುದು ಗೋರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಗ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ವೈದ್ಯಕೀಯ ಅಥವಾ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅಲ್ಲಿ ಕ್ಯಾಂಪ್ ಇಂಟರ್ನ್ಶಿಪ್ ಅಂತ ಅಲ್ಲೇ ಪ್ರೊಗ್ರಮ್ಸ್ ಎಲ್ಲ ಹಾಕಿ ಅಲ್ಲಿ ಅವರಿಗೆ ಟೀಚ್ ಮಾಡಿ ಲೈಕು ಎಲ್ಲ ಹೇಳಿಕೊಡ್ತಾರೆ ಯಾವ ಥರ ಪೇಷಂಟ್ಸ್ ಜೊತೇಲ್ಲಿ ರಿಯಾಕ್ಟ್ ಮಾಡಬೇಕು ಹೇಗೆ ಇಂಜಕ್ಷನ್ ಮಾಡೋದು ಹೇಗೆ ಡ್ರಿಪ್ ಹಾಕೋದು ಯಾವ ಥರ ಅವ್ರ ಜೊತೆ ಕಾನ್ವರ್ಸೆಷನ್ ಮಾಡಬೇಕು ಪೇಷೆಂಟ್ಸ್ನ ಯಾವ ಥರ ಹ್ಯಾಂಡಲ್ ಮಾಡ್ಕೋಬೇಕು ಅದೆಲ್ಲ ಹೇಳಿಕೊಡ್ತಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ದುಡಿ ದುಡಿಯೋದು ಅಂದರೆ ತುಂಬ ಹೆಮ್ಮೆ ಆದ್ರೂ ವೈದ್ಯಕೀಯ ಕ್ಷೇತ್ರದಲ್ಲಿ ವರ್ಕ್ ಮಾಡ್ದೋರಿಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಲೈಕ್ ಅವರೂ ಒಂದು ಅವರು ಅವರಿಗೆ ಹಳ್ಳಿಗಳಲ್ಲೆಲ್ಲ ದೇವ್ರ ಥರ ಕಾಣ್ತಾರೆ ಬಿಕಾ ಯಾಕಪ್ಪ ಅಂದರೆ ವೈದ್ಯರು ಒಬ್ರ ಒಬ್ರ ಪ್ರಾಣಾನ ರಕ್ಷಿಸ್ತಾರಲ್ವಾ ಆದ್ದರಿಂದ ವೈದ್ಯರಾಗಿ ಕರ್ತವ್ಯ ನಿರ್ವಹಿಸೋದು ತುಂಬ ಗ್ರೇಟ್ ಜಾಬ್ನ ಅದೇ ತರಹ ನರ್ಸಿಂಗ್ ವಿ ನರ್ಸ್ ನರ್ಸೂ ಕೂಡ ತುಂಬ ಗ್ರೇಟ್ ಜಾಬ್ ಅವರು ತಮ್ಮ ಕರ್ತವ್ಯಗಳನ್ನು ಪಾಲಿಸುತ್ತಾರೆ ರೋಗಿಗಳಿಗೆ ರೋಗ ನಿರೋಧಕ ಶಕ್ತಿ ನೀಡುತ್ತಾರೆ ಮನೆಯವರಂತೆ ಕಾಣುತ್ತಾರೆ ಅವರ ಸ್ವಚ್ಛತೆಯನ್ನೆಲ್ಲ ಮಾಡ್ತಾರೆ ಇಂಜಕ್ಷನ್ಸ್ ಮಾಡ್ತಾರೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಆದ್ದರಿಂದ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕಲಿಯೋದೆಲ್ಲ ಬಂದುಬಿಟ್ಟು ಹೋಸ್ಪಿಟಲಲ್ಲಿ ಟ್ರೈನಿಂಗ್ ಕೊಡ್ತಾರಲ್ಲವಾ ಅವಾಗ ಅವಾಗಲೇ ಎಲ್ಲ ಕಲಿಯೋದು ವಿದ್ಯಾರ್ಥಿಗಳು